ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದರು ಅವ್ರು ಬಂದಿದ್ದಾರಲ್ಲ ಅಂತ ಹೇಳಿ ನಾನು ಹೆಚ್ಚು ಅಡುಗೆಯನ್ನು ಮಾಡಿದ್ದೆ ಆದರೆ ಅವರು ಬೇಗ ಹೋಗ್ಬೇಕು ನಾವು ಅಂತ ಹೇಳಿ ಊಟ ಮಾಡಲಿಲ್ಲ ಹಾಗೇ ಹೊರ್ಟು ಹೋದರು ಆದರೆ ಮಾಡಿದಂಥ ಅಡುಗೆ ವ್ಯರ್ಥವಾಗುತ್ತಲ್ಲ ಅಂತ ಅನ್ನಿಸ್ತು ನನಗೆ ಆ ಅನ್ನಾನ ಬೇರೆ ರೀತಿಯಲ್ಲಿ ಯಾಕೆ ಉಪಯೋಗ್ಸ್ಬಾರ್ದು ಅಂತ ಯೋಚನೆ ಆಯಿತು ಆಗ ತಕ್ಷಣ ಏನು ಮಾಡಿದೆ ನಾನು ಸಾಯಂಕಾಲಕ್ಕೆ ಆ ಅನ್ನಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಅನ್ನಾನ ಆದ್ ಬಿಟ್ಟು ಅದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿಸೊಪ್ಪು ಮತ್ತು ಬೇರೆ ಸೊಪ್ಪುಗಳು ಹಾಗೇ ಕ್ಯಾರೇಟು ಇಂಥವನ್ನೆಲ್ಲ ನಾನು ಸೇರಿಸ್ಬಿಟ್ಟು ಅನ್ನ ನಾದಿ ಅದಕ್ಕೆ ಇದನ್ನೆಲ್ಲ ಹಾಕಿ ತಾಳಿಪಟ್ಟು ಮಾಡಿದೆ ಆ ತಾಳಿಪಟ್ಟು ಬಹಳ ರುಚಿಯಾಗಿತ್ತು ಪಕ್ಕದ ಮನೆಯವ್ರು ಬಂದಿದ್ದರು ಒಂದು ಇಬ್ಬರು ನಮ್ಮ ಪರಿಚಯದವ್ರು ಮಾತಾಡ್ಸೋಕ್ಕೆ ಅಂತ ಬಂದಿದ್ದರು ಅದಕ್ಕೆ ನಾನೇನು ಮಾಡಿದೆ ಆ ತಾಳಿಪಟ್ಟು ಮಾಡಿದಂತಹ ತಾಳಿಪಟ್ಟನ್ನ ಅವರಿಗೆ ಕೊಟ್ಟೆ ಅವರು ಅದನ್ನು ತಿಂದರು ಬಹಳ ಚೆನ್ನಾಗಿದೆ ಹೇಗೆ ಮಾಡಿದಿರಿ ಅಂತ ಕೇಳಿದರು ನಾನು ಅದಕ್ಕೆ ಬರೀ ಈರುಳ್ಳಿ ಹಸಿಮೆಣಸಿನಕಾಯಿ ಮಾಮೂಲು ಹಾಕಿ ಮಾಡ್ತೀವಿ ಆದರೆ ನನಗೆ ಇದಕ್ಕೆ ಬೇರೆ ಬೇರೆ ಸೊಪ್ಪುಗಳನ್ನ ಮೆಂತೆ ಸೊಪ್ಪು ಪಲ್ಕನ್ ಸೊಪ್ಪು ಅವೆಲ್ಲ ಇದ್ದವು ಅವುಗಳನ್ನೆಲ್ಲ ಹಾಕಿ ಮಾಡಿದೆ ಅಂತ ಅಂತ ಹೇಳಿದೆ ಅವರು ಬಹಳ ಖುಷಿಯಾಗಿ ನಾವೂ ಕೂಡ ಮನೆಯಲ್ಲಿ ಈ ಥರ ಮಾಡ್ತೀವಿ ಅಂತ ಹೇಳಿದರು ಆಗ ನನಗೆ ಅನ್ನಿಸ್ತು ಒಂದೊಂದು ಸಲ ಅಡುಗೆ ಹೆಚ್ಚಿಗೆ ಉಳಿದಾಗ ನಾವು ಅದನ್ನು ಬಿಸಾಕೋದ್ಕಿಂತ್ಲೂ ಅದನ್ನು ಈ ರೀತಿಯಾಗಿ ಒಂದು ಬೇರೆ ರುಚಿಯನ್ನು ಅದಕ್ಕೆ ಕೊಟ್ಟು ಬಹಳ ರುಚಿಕರವಾಗಿ ಮಾಡಿದಾಗ ಎಲ್ಲರೂ ಕೂಡ ಅದನ್ನ ತಿಂತಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ಮೇಲೆ ಯಾವ್ದಾದರೂ ತಿಂಡಿ ಉಳಿದ್ರೆ ಅದನ್ನು ಬೇರೆ ರೀತಿಯ ತಿಂಡಿಯನ್ನಾಗಿ ಮಾಡಬಹ್ದು ಅದಕ್ಕೆ ಬೇರೆ ಒಂದು ಹೊಸ ರುಚಿಯನ್ನು ಸ್ಪರ್ಶವನ್ನು ಕೊಟ್ಟು ಮಾಡಿದರೆ ನಿಜವಾಗಲೂ ಕೂಡ ಭಾಳ ಚೆನ್ನಾಗಿರುತ್ತೆ ಅದನ್ನು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಈ ಉಳಿದಂತಹ ವಸ್ತುಗಳನ್ನು ಯಾವುದೇ ರೀತಿಯಲ್ಲಿ ಅದನ್ನು ವ್ಯಾ ಬಿಸಾಕದೇನೇ ಅದನ್ನು ನಿಜವಾಗ್ಲೂ ಉಪ್ಯೋಗ್ಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅದನ್ನು ನಾನೂ ಕೂಡ ಕಲಿತೆ ಹಾಗೇ ಕೆಲವರಿಗೆ ಈ ರೀತಿಯಾಗಿ ಮಾಡಿರಿ ಅಂತನೂ ಕೂಡ ಸಲಹೆಯನ್ನು ಕೊಡ್ತಾ ಇದ್ದೆ ಅದನ್ನು ಕೆಲವ್ರು ಸಲಹೆಯನ್ನು ಉಪಯೋಗ್ಸ್ಕೊಂಡು ನಿಜವಾಗಲೂ ಚೆನ್ನಾಗಿದೆ ಅಂತ ಹೇಳಿ ನನಗೆ ಫೋನ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ನೀವು ಚೆನ್ನಾಗಿ ನಂಗೆ ಹೇಳಿ ಕೊಟ್ಟಿರಿ ನಾನೂ ಈ ಥರ ಮಾಡಿದೆ ಅಂತ ಬರೀ ಇದು ಒಂದೇ ಅಂತಲ್ಲ ತಾಳಿಪಟ್ಟು ಅಂತ ಅಂತಲ್ಲ ಅದನ್ನು ಅನ್ನ ಉಳಿದ್ರೆ ಕಡುಬು ಮಾಡಬಹ್ದು ಹಾಗೇ ಇಡ್ಲಿಗೆ ಅದನ್ನು ಉಪ್ಯೋಗಿಸ್ಬೋದು ಅಸ್ ಇಡ್ಲಿಗೆ ಅದನ್ನು ಹಾಕಿದರೆ ಉದ್ದಿನ ಬೇಳೆಯನ್ನು ಕಡಿಮೆ ಹಾಕಿ ಆ ಅನ್ನವನ್ನು ಹಾಕಿದ್ರೆ ನಿಜವಾಗ್ಲೂ ಭಾಳ ಚೆನ್ನಾಗಿ ಇಡ್ಲಿ ಮೃದುವಾಗಿ ಆಗ್ತವೆ ಹಾಗೇ ಇನ್ನೊಂದು ಬಗೆಯಲ್ಲಿ ಅದನ್ನು ಕೂಡ ಉಪ್ಯೋಗಿಸ್ಬೋದು ಅಂತ ಅನ್ನೋದು ನಮಗೆ ಗೊತ್ತಾಯಿತು ಹೀಗೆ ನಾನು ಯಾವುದೇ ಒಂದು ಆ ನಮ್ಮ ಆಹಾರ ಪ ಕೆಟ್ಟಾಗ ಅಥವಾ ಅದು ಹೆಚ್ಚಾಗಿ ಉಳಿದ್ರೆ ನಾವು ಅದನ್ನು ಬೇರೆ ರೀತಿಯಲ್ಲಿ ಕೂಡ ಮಾಡಬಹ್ದು ಅಂತ ಅನ್ನೋದು ನನ್ನ ಯೋಚನೆ ಆಯಿತು ಹೀಗೇ ನಾನು ಅದನ್ನು ಬಳಸ್ತೀನಿ ಧನ್ಯವಾದಗಳು